ಹಳ್ಳಿ ಊರಾಗರೀ ನೀರು ಸಿಗೋದು ಭಾಳ ಕಷ್ಟ ಏಕೆಂದ್ರೆ ತೋಲು ದೂರಿಂದ ನೀರು ತರಬೇಕಾಯ್ತದ ಮತ್ತು ಬಾವಿಯಯಿಂದ ಸೇದ್ಕೊಂಡು ತರಬೇಕಾಯ್ತದ ತ್ಯ ಬಗಲಾಗೊಂದು ತಲೆ ಮೇಲೊಂದು ಎತ್ಕೊಂಡು ಬರಬೇಕಾಯ್ತದ ದೊ ತೋಲ್ ಕಷ್ಟ ಆಯ್ತದ್ರಿ ಕೂಸುಗಳೆಲ್ಲ ಅಳ್ತಾವ ಮನೆಗ ಬೈತಾರ ಏಟು ತಡ ಮಾಡಿದೆ ನೀರು ತರ್ಲಕ್ಕಂತ್ತಾರ ಮತ್ತರೀ ಬಹಳಂದ್ರ ಬಹಳ್ರಿ ಆಗಿನ ಕಾಲಕ್ಕೆ ಇನ್ನು ಬಾವಿಯೆಲ್ಲ ಹೊಡೆದು ತೆಗೀತಿದ್ರು ಚಿಲ್ಮೆಯಲ್ಲಿ ನೀರು ತರ್ತಿದ್ದರು ಹಳ್ಳದಲ್ಲಿ ನೀರು ತರ್ತೀರಿ ಮತ್ತು ಕಾಲಿಗೆಲ್ಲ ಹದ್ದರು ಭೀ ಹಾಗೆ ಬರ್ತಿದ್ರಿ ನೀರೆಲ್ಲ ಎತ್ಕೊಂಡು ಕಾಲ ಚಪ್ಲಿ ಇರ್ತಿದ್ದಿಲ್ರಿ ಹಾಗೆ ತರ್ತೀರು ನೀರು ಬಿಸಿಲಾಗೆಲ್ಲ ಹಂಗ್ರಿ ಮತ್ತು ಈಗ ಎಲ್ಲ ಸುಲಭ ಆಗ್ಯಾದ್ರಿ ನೀರಿಂದು ಅದು ಸಿಗ್ತಿದ್ದಿಲ್ರಿ ನೀರು ಬಹಳ ಕಷ್ಟ ಆಗ್ತಿತ್ತು ಆರು ತಿಂಗ್ಳು ಅಷ್ಟೆ ಸಿಗ್ತಿತ್ರಿ ದಸರಿ ತನಕನೆ ಹಳ್ಳದಲ್ಲಿ ನೀರು ಇರ್ತಿದ್ದಿಲ್ಲ ಬಾವಿಯಲ್ಲಿ ನೀರು ಇರ್ತಿದ್ದಿಲ್ಲ ಆವಾಗ ಯಾಕೆ ಬಟ್ಟೆ ತೊಳಿಲಾಕ ನೀರು ಸಿಗ್ತಿದ್ದಿಲ್ಲ ಕುಡಿಲಾಕ ನೀರು ಸಿಗ್ತಿದ್ದಿಲ್ಲ ಮತ್ತು ಈಗೆಲ್ಲ ಬೋರೆಲ್ ಆಗ್ಯಾದ್ರಿ ಬೋರ್ವೆಲ್ ನೀರಿಂದ ಇದು ಮಾಡತ್ತಿದ್ದೇವ್ರಿ ತರ್ಲಾತಿದ್ದೇವು ಎಲ್ಲ ಒಳ್ಳೆದಾಗ್ಯಾದ್ರಿ ಈಗ ಸವಲತ್ತು ಸಿಗ್ಲತ್ತದ ಮೊದಲೆಲ್ಲ ಇದ್ದಿಲ್ರಿ ಹಳ್ಳಿವರೆಗೆ ನೀರು ವರ್ಷ ಎಲ್ಲ ಸಿಗಲ್ರಿ ನೀರು ಆರು ತಿಂಗಳಷ್ಟೆ ಸಿಗ್ತಾವ ಮತ್ತು ಆಮೇಲೆಲ್ಲ ಒಣ್ಗಿ ಹೊಯ್ತಾವ ಬೇಸಿಗೆಯಲ್ಲೆಲ್ಲ ನೀರು ಬರಲ್ಲೊ ಇರಲು ಮಳೆ ಬಿದ್ರೆ ಅಷ್ಟೆ ನೀರು ಸಿಗ್ತಾವ್ರಿ ಇಲ್ದಿದ್ರೆ ಇಲ್ಲ ಖರೀದಿ ಮಾಡಿ ತರ್ಬೇಕು ಆಯ್ತದ್ರಿ ಖರೀದಿ ಮಾಡಿ ತರ್ಬೇಕು ಆಯ್ತದ್ರಿ ನೀರು ಏಕೆಂದ್ರೆ ತೋಲು ಕಷ್ಟ ಆಯ್ತದ್ರಿ ನೀರಿಂದು ಮನೆಯಗ್ನಾಲ್ಕು ಒಂದು ಹತ್ತು ಜನ ಇದ್ದರೆ ನಮ್ಮ ಅತ್ತೆ ಮಾವ ಮೈದುನ ಭಾವರೆಲ್ಲ ಇದ್ರು ಎಲ್ಲ ಸ್ನಾನಕ್ಕೆ ಊಟಕ್ಕೆ ಭಾಂಡಿ ತೊಳಿಲಕ್ಕ ಬಟ್ಟೆ ತೊಳಿಲಕ್ಕ ಎಲ್ಲ ನೀರೆಲ್ಲ ಕಡ್ಮೆ ಬೀಳ್ತವ್ರಿ ಆಮೇಲೆ ಖರೀದಿ ಮಾಡಿ ತಕೊಂಡು ಯೂಸ್ ಮಾಡ್ಕೊತ್ತೇವ್ರಿ ಆಮೇಲೆ ಈಗೆಲ್ಲ ಚಲೋ ಆಗ್ಯಾದ್ರಿ ಮಾಡ್ಲ ಒಳ್ಳೇದು ಸಿಗ್ಲತ್ತದ್ರಿ ಬೇಸ್ಗೆಯಲ್ಲಿ ಅಷ್ಟೆ ನೀರು ಸಿಗಲ್ರಿ ಮಳೆ ಬಿದ್ದರಷ್ಟೆ ನೀರು ಸಿಗ್ತಾವ